ನಮ್ಮ ಅಭಿಪ್ರಾಯ ನೃತ್ಯದ ಬಗ್ಗೆ ಇರುವ ದೊಡ್ಡ ತಪ್ಪು ಏನಂದರೆ ಭಯ ಅತಿ ಹೆಚ್ಚು ಭಯ ಪಡುವುದರಿಂದ ನಾವು ಯಾವುದೇ ತರಹದ ನಾ ನೃತ್ಯವನ್ನು ಮಾಡಲು ನಮ್ಮ ಕ್ರಿಯೆಯನ್ನು ಅವರಲ್ಲಿ ತೋರಿಸಿಕೊಳ್ಳಲು ನಮಗೆ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ನಾವು ಭಯವನ್ನು ದೂರವಿಟ್ಟುಕೊಂಡ್ರೆ ನಮಗೆ ಇನ್ನು ಡ್ಯಾನ್ಸ್ ಮಾಡೋಕೆ ಅದಕ್ಕೆ ಎಲ್ಲ ಒಳ್ಳೆ ಉತ್ತಮ ಅಂತ ಸಹ ಹೇಳ್ಬೊದು ನೃತ್ಯದಲ್ಲಿ ಭಾಗವಹಿಸಲು ನಾವು ಹಿಂಜರಿಯಬಾರದು ಎಲ್ಲ ತರಹದ ಸಾಂಸ್ಕೃತಿಕ ನೃತ್ಯದಲ್ಲಿ ಭಾಗವಹಿಸಿ ನಾವು ಆಚರಣೆಗೆ ಎಲ್ಲ ತರಹದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೃತ್ಯ ಮಾಡುವುದರಿಂದ ನಾವು ಯಾವುದೇ ರೀತಿಯ ಭಯವು ನಮಗೆ ಉಂಟಾಗುದಿಲ್ಲ ಆದ್ದರಿಂದ ನಮಗೆ ಆರೋಗ್ಯಕ್ಕೂ ಸಹ ಒಳ್ಳೆಯ ಹ್ಞೂ ಅತೀ ರೀತಿಯಲ್ಲಿ ನಮಗೆ ಉಪಯೋಗ ಆಗುತ್ತದೆ ಮತ್ತು ನಮ್ಮ ದೊಡ್ಡ ಪರಿ ಕಲ್ ಕಲ್ಪನೆ ಏನಂದರೆ ಪ ತಪ್ಪು ಕಲ್ಪನೆ ಅಂತಂದರೆ ನಾವು ಭಯಪಡೋದು ಆದ್ದರಿಂದ ನಾವು ಯಾವ್ದೆ ರೀತಿಯ ಭಯ ಪಡಬಾರ್ದು ನೃತ್ಯದ ಬಗ್ಗೆ ಎಲ್ಲರೂ ಸಹ ತ ಕೆಲವೊಂದಕ್ಕೇ ಭಯಪಡ್ತಾರೆ ಯಾಕಂದರೆ ಅವರಿಗೆ ಯಾ ಅದೂ ಬಟ್ಟೇ ತೊಂದರೆ ಅಥವಾ ನಾವು ಭಾಗವಹಿಸಲು ಆಗುತ್ತೋ ಇಲ್ಲೋ ಹಣದ ತೊಂದರೆ ಎಲ್ಲ ಇರ್ತವೆ ಆದರೆ ತೊಂದರೆ ಇದ್ದದ್ದೇ ಯಾರಿಗಿರಲ್ಲ ಹೇಳಿ ಆದ್ದರಿಂದ ನಾವು ತೊಂದರೆ ಆದ್ರೆ ಆಗಲಿ ನೃತ್ಯದ ಬಗ್ಗೆ ನಾವು ಹಿಂಜರಿಯಬಾರದು ಆದ್ದರಿಂದ ನೃತ್ಯಕ್ಕೆ ಭಾಗವಹಿಸಿ ನಾವು ಅದರಲ್ಲಿ ಭಾಗವಹಿಸುದರಿಂದ ನಮಗೆ ಯಾವುದೇ ಒಬ್ಬ ತೊಂದರೆ ಉಂಟಾಗಲ್ಲ ಮತ್ತು ನಾವೂ ಈ ಇದು ಅದೇ ಈ ಭಾಗವೈಸೋದು ಅತೀ ಉತ್ತಮ ಅಂತ ಸಹ ನಾವು ಹೇಳ್ಬೋದು ಯಾವುದೇ ತರಹದ ದೊಡ್ಡದು ಕಲ್ಪನೆ ನಾವು ಮಾಡಿಕೊಂಬಾರ್ದು ಅವ್ರು ಹೀಗೆ ಮಾಡ್ತಾರೆ ಅವ್ರು ಹಾಗೆ ಮಾಡ್ತಾರೆ ಅಂತ ನಮ್ಗೆ ಇಷ್ಟ ಬಂದಂಗೆ ನಾವು ಒಟ್ಟಾಗಿ ಮಾಡಬೇಕು ನೃತ್ಯದಲ್ಲಿ ಭಾಗವಹಿಸೋದರಿಂದ ನಾವು ಎಲ್ಲಾ ಸ್ನೇಹಿತರೊಡನೆ ಒಗ್ಗೂಡ್ಬೋದು ಮತ್ತೆ ನಮ್ಮ ಆರೋಗ್ಯವೂ ಉತ್ತಮ ಪಡಿಸಿಕೊಳ್ಬೋದು ಆದ್ದರಿಂದ ಯಾವುದೇ ರೀತಿಯ ನೃತ್ಯದ ಬಗ್ಗೆ ಕೆಟ್ಟ ಭಾವನೆಯನ್ನು ತಿಳ್ಕೋಬಾರದು ನೃತ್ಯದ ಅದು ಒಂದು ನಮ್ಮ ಸಾಂಸ್ಕೃತಿಕದಲ್ಲಿ ಸಹ ಮತ್ತು ನಮ್ಮ ನಾಡಿನಲ್ಲಿ ಅದೊಂದು ನೃತ್ಯ ಒಂದು ಕಲೆಯಾಗಿದೆ ಆದ್ದರಿಂದ ನಾವು ಅದ್ನ ಬಿಟ್ಕೊಡಬಾರ್ದು ಭಯಪಡ್ಬಾರ್ದು ಒಟ್ಟಾಗೆ ಅದರಲ್ಲಿ ನಾವು ಭಾಗವೈಸ್ಬೇಕು